ನಾನು ಅಡುಗೆ ಮಾಡಲು ಒಮ್ಮೆ ಬಿರಿಯಾನಿ ಮಾಡಲು ತುಂಬ ಕಷ್ಟಕರವಾದ ಅಡುಗೆ ಅಂತ ನನಗೆ ಅನಿಸಿತು ಆದರೂ ಮಾಡಿದೆ ಮಾಡುವಾಗ ಅದು ಸರಿ ಬರಲಿಲ್ಲ ಮತ್ತು ಪುನಃ ಪ್ರಯತ್ನಿಸಿದೆ ಯಾಕೆಂದರೆ ಅದನ್ನೊಂದು ಮಾಡಲೇ ಬೇಕೆಂಬ ಒಂದು ಇದು ಹಠ ಇತ್ತು ಹಾಗಾಗಿ ನಾನು ಬೇರೆಯವರಲ್ಲಿ ಕೇಳಿ ಎಲ್ಲ ನೋಡಿ ಎಲ್ಲ ಅಲ್ಲದೇ ಮತ್ತು ಪುನಃ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡಿ ಕಲಿತೆ ಆದರೂ ನಾವು ಒಮ್ಮೆ ಮಾಡುವಾಗಲೇ ಯಾರಿಗೂ ಕೂಡ ಬರುವುದಿಲ್ಲ ಯಾಕೆಂದರೆ ನಾವು ನಾನು ಕೂಡ ಸಣ್ಣದಿರುವಾಗ ಶಾಲೆ ಬಿಟ್ಟ ಕೂಡಲೇ ಅಡುಗೆ ಮಾಡಲು ಕಲಿತೆ ಆದರೂ ಅಡು ಆ ಟೈಮ್ ಅಲ್ಲಿ ನಮಗೆ ತುಂಬ ಕಷ್ಟವಾಗಿತ್ತು ಆಗ್ತದೆ ಯಾಕಂದರೆ ನಮಗೆ ಯಾವುದೇ ಪದಾರ್ಥ ಮಾಡುವಾಗ ಅದಕ್ಕೆ ಎಷ್ಟು ಸಾ ಸಾಂಬಾರ ಪದಾರ್ಥಗಳನ್ನು ಹಾಕ್ಬೇಕೆಂಬುದು ನಮಗೆ ಗೊತ್ತಿರುವುದಿಲ್ಲ ಆ ಕಾರಣದಿಂದಾಗಿ ನಮಗೆ ಅದು ಕಷ್ಟವೇ ಆಗ್ತದೆ ಮತ್ತೆ ಮತ್ತೆ ಮತ್ತೆ ನಾವೆಲ್ಲ ಕಲಿತು ಕಲಿತು ಮತ್ತು ನನಗೆ ಸುಲಭ ಅಂತ ಅನಿಸುತ್ತದೆ ಆದರೂ ಒಮ್ಮೆ ನಾನು ಪದಾರ್ಥ ಮಾಡಿದಾಗ ಅದಕ್ಕೆ ಒಂದು ಮೀನು ಪದಾರ್ಥ ಮಾಡಿರುತ್ತೇನೆ ಆಗ ಅದಕ್ಕೆ ಹುಳಿ ಹಾಕಲಿಲ್ಲ ಅದನ್ನು ಮತ್ತು ನಾವು ಏನು ಮಾಡಿದೆ ಚೆಲ್ಲಿ ಬಿಟ್ಟೆ ಆ ಪದಾರ್ಥವನ್ನು ಸ್ವಲ್ಪ ಹುಳಿ ಹಾಕಿ ಆದರೂ ಅದು ಟೇಸ್ಟ್ ಬರಲಿಲ್ಲ ಯಾಕೆಂದರೆ ನಾವು ಎಲ್ಲ ಪದಾರ್ಥಗಳನ್ನು ಒಮ್ಮೆಲೆ ಹಾಕಿ ಕಡೆದು ಮಾಡಿದರೆ ಅದೊಂದು ತುಂಬ ಟೇಸ್ಟ್ ಆಗ್ತದೆ ಮತ್ತು ಹಾಕಿ ಅದನ್ನು ನಾವು ಸರಿಪಡಿಸಿದರೆ ಅದು ಅಷ್ಟು ಟೇಸ್ಟ್ ಬರೋದಿಲ್ಲ ಆದರೂ ನಾವು ಸ್ವಲ್ಪ ತಿಂದು ಮತ್ತು ಬಿಸಾಡಿ ಬಿಟ್ಟೆವು ಆದರೂ ನಾವು ಅಡುಗೆ ಮಾಡುವಾಗ ಪಸ್ಟ್ ಯಾರಿಗೂ ಕೂಡ ಕಷ್ಟವೇ ಕಲೀಲಿಕ್ಕೆ ಹಾಗು ಕಲಿತು ಕಲಿತು ಕಲಿತು ಕಲಿತು ಮತ್ತು ನಮಗೆ ಅದು ಕಷ್ಟವೇ ಅಂತ ಅನಿಸೋದಿಲ್ಲ ಮತ್ತು ನಮಗೆ ಅದು ಸರಿಯಾಗ್ತದೆ ಮೊದಲು ಮಾಡುವಾಗ ನಮಗೆ ಅಡುಗೆ ಯಾವ ಅಡುಗೆ ಕೂಡ ಆಗಲೀ ಅದು ನಮಗೆ ಒಮ್ಮೆಲೆ ಮಾಡುವಾಗ ಸರಿಯಾಗಿ ಬರೋದಿಲ್ಲ ಯಾಕೆಂದರೆ ಅದರ ಎಲ್ಲ ಪದಾರ್ಥಗಳು ಹಾಕುವಾಗ ನಮಗೆ ಸರಿಯಾದ ನಾವು ಅಳತೆಯಲ್ಲಿ ಯಾವ ಹಾಕಿದ್ರು ಕೂಡ ಅದು ಏನು ಹೆಚ್ಚು ಕಡಿಮೆ ಆಗಿರುತ್ತದೆ ಆದರೂ ನಮಗೆ ಅದನ್ನು ಮತ್ತು ಮತ್ತೊಮ್ಮೆ ಅದು ನಾವು ಪುನಃ ಪುನಃ ಪ್ರಯತ್ನಿಸಿದಾಗ ಅದು ಒಳ್ಳೆಯ ರೀತಿ ಆ ಆಗಿ ಆಗ್ತದೆ ಅಡುಗೆ ಹೀಗೆಯೇ ಅನೇಕ ನಾವು ಅಡುಗೆ ಮಾಡುವಾಗ ಕೆಲವು ಸಲ ಉಪ್ಪು ಜಾಸ್ತಿ ಕೆಲವು ಸಲ ಆಗ್ತದೆ ಆದರೂ ನಾವು ಉಪ್ಪು ಸಾರಿಗೆ ಎಲ್ಲ ಉಪ್ಪು ಜಾಸ್ತಿ ಆದರೆ ಬಿಳಿ ಕಾಗದವನ್ನು ಹಾಕಿದ್ರೆ ಅದು ಸ್ವಲ್ಪ ಉಪ್ಪು ಎಳೆದುಕೊಳ್ತದೆ ಎಂದು ನಮಗೆ ತಿಳಿದುಕೊಂಡಿದ್ದೇವೆ ಆಗ ಹಾಗೆ ಮಾಡ್ತೇವೆ ಈ ಕೋಳಿ ಸಾರೆಲ್ಲ ಮಾಡಿದರೆ ಸ್ವಲ್ಪ ಉಪ್ಪು ಜಾಸ್ತಿ ಆದರೆ ನಾವದಕ್ಕೆ ಒಂದು ಬಿಳಿ ಹಾಳೆಯನ್ನು ಹಾಕಿದ್ರೆ ಅದು ಉಪ್ಪನ್ನೆಲ್ಲ ಸ್ವಲ್ಪ ಎಳೆದುಕೊಳ್ತದೆ ಹಾಗೆ ನಾನು ಟ್ರೈ ಮಾಡಿ ಕೂಡ ನೋಡಿದ್ದೇನೆ ಸ್ವಲ್ಪ ಮಟ್ಟಿಗೆ ಅದು ಸರಿ ಅಂತ ಅನಿಸ್ತದೆ ನಮಗೆ ಕೂಡ ಮತ್ತು ಅಡುಗೆ ನಾವು ಅನುಭವ ಅಂದರೆ ಅಡುಗೆ ಮಾಡುವಾಗ ನಾವು ಖುಷಿ ಖುಷಿಯಾಗಿಯೇ ಮಾಡಬೇಕು ಯಾಕಂದರೆ ಅದು ನಾವು ಒಂದು ಕಷ್ಟ ಅಂತ ತಿಳಿದುಕೊಂಡರೆ ಎಲ್ಲವೂ ನಮಗೆ ಕಷ್ಟವೇ ಆಗಿ ಕಾಣ್ತದೆ ನಾವು ಸುಲಭದಿಂದ ಅದನ್ನು ಖುಷಿಯಿಂದ ಮಾಡಿದರೆ ಮಾತ್ರ ಎಲ್ಲವೂ ನಮಗೆ ಸರಿಯಾಗಿ ಕಾಣ್ತದೆ ಯಾಕೆಂದರೆ ಕಷ್ಟಗಳು ಕಷ್ಟ ಮಾಡಿದರೆ ಎಲ್ಲವು ಕಷ್ಟವೇ ಹಿಂಗೆ ನಾವು ಅಡುಗೆ ಮಾಡುವಾಗ ಎಲ್ಲವು ಎಲ್ಲರಲ್ಲಿ ಒಮ್ಮೇಲೆ ಸರಿಯಾಗಿ ಬರೋದಿಲ್ಲ ಮತ್ತು ನಾವು ನಮ್ಮ ಹತ್ತಿರದ ಮನೆಯವರೆಲ್ಲ ಈ ಥರ ಮಾಡಬೇಕು ಅಂತ ಕೇಳಿ ಕೇಳಿ ಕೇಳಿ ನಾವು ಕೇಳಿಕೊಂಡು ಮಾಡಿ ಮಾಡಬೇಕು ಯಾಕೆಂದರೆ ಒಂದು ಎರಡು ಮಂದಿ ಮಂದಿಯ ಹತ್ರ ಕೇಳಿದರೆ ನಮಗೆ ಇನ್ನೂ ಹೆಚ್ಚಿನ ಅನುಭವ ಅಡುಗೆಯಲ್ಲಿ ಸಿಗ್ತದೆ ಯಾಕೆಂದರೆ ಅಡುಗೆ ಮಾಡುವುದು ಸುಲಭ ಕಲಿತ ಮೇಲೆ ಆದರೂ ಮೊದಲು ಕೂಡ ಅದು ಕಷ್ಟವೇ ಯಾಕಂದರೆ ಒಂದು ನಾವು ಎರಡು ಮೂರು ಮಂದಿಗೆ ಹೇಗೋ ಸುಲಭವಾಗಿ ಮಾಡ್ಬೋದು ಆದರೆ ಒಂದು ಹತ್ತು ಇಪ್ಪತ್ತೈದು ಜನರಿಗೆ ಮಾಡುವಾಗ ನಮಗೆ ಅದು ಸರಿಯಾದ ಇದು ಸಿಗುವುದಿಲ್ಲ ಅಳತೆ ಸರಿಯಾದ ಅಳತೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದರೆ ಮಾತ್ರ ಅಡುಗೆ ನಮಗೆ ಟೇಸ್ಟಾಗಿ ಬರುತ್ತದೆ ಇಲ್ಲದಿದ್ದರೆ ಸರಿಯಾಗಿ ಬರುವುದಿಲ್ಲ ಆದುದರಿಂದ ನಾವು ಅಡುಗೆ ಮಾಡುವುದು ಕೂಡ ಒಂದು ಕಲೆಯೇ ಅದನ್ನು ಕೂಡ ಕಲಿತು ನಾವು ಖುಷಿ ಪಟ್ಟು ಮಾಡಿದರೆ ಅದು ಕೂಡ ಒಂದು ಕಲೆಯೇ ಅಡುಗೆ ಮಾಡಿ ನಾವು ಕಲಿತ ಪಾಠ ಏನೆಂದರೆ ನಾವು ಅಡುಗೆ ಮಾಡಿ ಮತ್ತು ನಾಲ್ಕು ಜನ ತಿನ್ನುವಾಗ ಅದು ನಮಗೆ ಅವರನ್ನು ಒಂದು ಸಂತೋಷವೇ ನಮಗೆ ಕೂಡ ಸಂತೋಷವಾಗುತ್ತದೆ ಯಾಕೆಂದರೆ ಎಷ್ಟೇ ಕಷ್ಟ ಆಗಲಿ ನಾವು ಅಡುಗೆ ಮಾಡುವಾಗ ಆದರೆ ನಾವು ಯಾರಾದ್ರು ನೆಂಟರು ಬಂದರೆ ನಾವು ಅಡುಗೆ ಮಾಡ್ತೀವಿ ಅದು ಖುಷಿ ಖುಷಿಯಿಂದ ಮಾಡ್ತೀವಿ ನಾವು ಒಬ್ಬೊಬ್ಚರೆ ಮಾಡುವುದಾದ್ರು ಎಷ್ಟೇ ಇದಾದರೂ ನಾವು ಖುಷಿಯಿಂದ ಮಾಡಿ ಅವರಿಗೆ ಬಡಿಸ್ತೇವೆ ಯಾಕಂದರೆ ಅದೇ ನಮ್ಮ ಅಡುಗೆ ಒಂದು ನಾವು ಮಾಡೋದರಿಂದ ಇನ್ನೊಬ್ಬರಿಗೆ ಅದನ್ನು ತಿನ್ನೋದು ನಮಗೆ ತಿಂದರೆ ಅದು ಕೂಡ ನಮಗೆ ಒಂದು ತೃಪ್ತಿ ಯಾಕೆಂದರೆ ನಮ್ಮ ಮನೆಗೆ ಬಂದು ನೆಂಟರು ಈ ರೀತಿ ಅಡುಗೆ ತಿಂದು ಹೋದರೆ ನಮಗೆ ಕೂಡ ತುಂಬ ಖುಷಿಯಾಗ್ತದೆ ಯಾಕೆಂದರೆ ಅಡುಗೆಯನ್ನು ಮಾಡುವುದು ಒಂದು ಕೂಡ ಕಲೆಯೇ ಅದು ಒಂದು ಅಷ್ಟು ಸುಲಭವಲ್ಲ ಯಾಕಂದರೆ ಅದು ಕೂಡ ಮಾಡಿ ನಾವು ಇನ್ನೊಬ್ಬರಿಗೆ ಕಲಿತ ಮೇಲೆ ಎಲ್ಲವೂ ಸುಲಭ ಆದರೆ ಮೊದಲು ಮಾಡುವುದು ತುಂಬ ಒಂದು ಕಷ್ಟವೇ ಆಮೇಲೆ ನಾವು ಆದಷ್ಟು ಅಡುಗೆಯನ್ನು ಶುಚಿ ಮತ್ತು ಸ್ವಚ್ಛವಾಗಿ ಮಾಡಿದರೆ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಯಾಕಂದರೆ ಒಳ್ಳೆಯ ಪಾತ್ರೆ ಒಳ್ಳೆಯ ಕೈಗಳು ಈ ರೀತಿ ಸ್ವಚ್ಛವಾಗಿ ಅಡುಗೆಯನ್ನು ಮಾಡ್ಬೇಕು ನಾವು ಸ್ವಚ್ಛವಾಗಿ ಮಾಡಿ ಸ್ವಚ್ಛವಾಗಿ ಬಡಿಸಬೇಕು ಆದ್ದರಿಂದ ನಮಗೆ ಆರೋಗ್ಯ ತುಂಬ ಒಳ್ಳೆಯದಾಗ್ತದೆ